ಹಲೋ

ನೀವು ಗೈಡರಲ್ವಾ ಹಲೋ ನೀವು ಆಂ ನೀವು ಟೂರಿಸ್ಟ್ ಗೈಡರಲ್ವಾ ಮೇಡಮ್ ಹಾಂ ಅದೇ ನಾವು ಬೇರೆ ಡಿಷ್ಟಿಕ್ಕಿಂದ ನಿಮ್ಮ ಡಿಷ್ಟಿಕ್ಕಿಗೆ ಪಿಕ್ನಿಕ್ ಬರ್ತಾ ಇದ್ವಿ ನಮ್ಮ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಎಷ್ಟು ಜನಕ್ಕೆ ನೀವು ಅಡ್ವಾನ್ಸ್ ಗೈಡ್ ಮಾಡ್ತೀರಾಂದ್ರೆ ನಾವು ಆ ಥರಾನೆ ಟೀಚರ್ಸ್ ಹಾಕಿ ಕ್ಲೇಮ್ ಮಾಡ್ತೀನಿ ಹ್ಞೂ ಹಾಂ ಆಂ ಹಾಂ ಮತ್ತೆ ತುಂಬ ಪ್ಲೇಸಸ್ ಇದೆಯಾ ಓಕೆ ಒಂದು ಒಂದಿನ ಬೇಕಾಗುತ್ತಾ ಎರಡು ದಿನ ಬೇಕಾಗುತ್ತಾ ಮೇಡಮ್ ಹ್ಞೂ ಅಲ್ಲ ನಾವು ಅಲ್ಲ ನಾವು ಫಿಫ್ಟೀನ್ ಮಕ್ಳು ಕರ್ಕೊಂಡು ಬರ್ತಾ ಇದ್ದೀವಿ ಫೈವ್ ಫೈವ್ ಮೆಂಬರ್ಸ್ ಟೀಚರ್ ಇದ್ದೀವಿ ಬಟ್ ಎರಡು ದಿನ ಬೇಕಾಗುತ್ತೆ ಅಂದರೆ ಎರಡು ದಿನ ಅಂತ ಹಾಕೊಳ್ತೀವಿ ನಾವು ಪಿಕ್ನಿಕ್ದು ಟೂರ್ದು ಇಲ್ಲಾಂದರೆ ಪಿಕ್ನಿಕ್ ಥರ ಒಂದೇ ದಿನ ಬರ್ತೀವಿ ಅದಕ್ಕೆ ನಿಮ್ಮನ್ನು ಕೇಳಿಬಿಟ್ಟು ನಾನು ನೋಟೀಸ್ ಹಾಕಬೇಕು ಆಂ ಒಂದಿನ್ದಲ್ಲಿ ಆಗುತ್ತಾ ಓಕೆ ಸಾವಿರ ಆಗುತ್ತಾ ಸ್ಕೂಲ್ ಮಕ್ಕಳಲ್ವಾ ಸ್ವಲ್ಪ ಕನ್ಸೆಶನ್ ಮಾಡಿ ಯಾಕನ್ರ್ ನಮ್ಮವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಓಕೆ ಬಟ್ ವಿಷಯ ಮಾಹಿತಿ ಚೆನ್ನಾಗಿ ತಿಳಿಸಿ ಯಾಕಂದರೆ ಮಕ್ಕಳು ಓಕೆ ಬರೇ ಎಂಜಾಯ್ಮೆಂಟ್ ಅಲ್ಲ ಮಕ್ಳಿಗೊಂದು ಮಾಹಿತಿ ಐತಿಹಾಸಿಕವಾಗಿ ತಿಳೀಲಿ ಅಂತ ಕರ್ಕೊಂಡು ಬರ್ತಾ ಇದ್ದೀನಮ್ಮ ಆಯಿತು ಆಂ ಓಕೆ ಓಕೆ ಆಂ ಓಕೆ ಆಂ ಹಾಂ ಹಾಂ ಹ್ಞೂ ಹ್ಞೂ ಮಾಹಿತಿ ಕೊಡ್ತೀರ ಆಂ ಹಾಂ ಅಲ್ಲಿ ಮಕ್ಕಳಿಗೇನಾದ್ರು ನಾವು ಸೇಫ್ಟಿಗೆ ಇದು ಮಾಡ್ಕೊಂಬರೋಂಥ ಪ್ಲೇಸಸ್ ಇದೆಯಾ ಹೇಗೆ ನೀರಿನದು ಆ ಥರದ್ದು ಏನಾದರೂ ತುಂಬ ಆ ಥರದ್ದು ಏನಿಲ್ಲವಲ್ಲ ಹ್ಞೂ ತುಂಬ ಸೇಫ್ಟಿ ಇರೋಂಥ ಭಯ ಏನಿಲ್ಲವಲ್ಲ ಅಂಥ ಪ್ಲೇಸಸ್ ಏನಿಲ್ಲಲ್ಲ ಡೇಂಜರು ಓಕೆ ಓಕೆ ಹ್ಞೂ ದೇವಸ್ಥಾನ ಹಾಂ ಹಾಂ ಗಾರ್ಡನ್ ಅದು ಚಂದ್ರವಳ್ಳಿ ಹಾಂ ಓಕೆ ಹ್ಞೂ ಹ್ಞೂ ಆಯಿತಪ್ಪ ಓಕೆ ನಾವು ಮತ್ತೆ ಊರಿಗೆ ಬಂದ ತಕ್ಷ್ಣ ಒನ್ಸ್ ಎಗೈನ್ ನಾವು ಮತ್ತೊಮ್ಮೆ ತಮಗೆ ಫೋನ್ ಕರೆ ಮಾಡ್ತೀವಿ ಆಯಿತಾ ಹಾಂ ಧನ್ಯವಾದ ಥ್ಯಾ